ಏನು ಬೇಕು ರೀ ಹಾಂ ಏನು ಬೇಕು ಹೇಳ್ರಿ

ಹಾಂ ಎಷ್ಟು ಎಷ್ಟು ಎಷ್ಟು ಎಷ್ಟು ಬೇಕು ಹೇಳ್ರಿ ಕಳಿಸಿ ಕೊಡ್ತೇವೆ

ಆಯ್ತು ರೀ

ಕಳಿಸ್ಕೊಡ್ತೇವ್ ಕಳಿಸ್ಕೊಡ್ತೆ ಅಡ್ರೆಸ್ ಕೊಡ್ರಿ ಕಳಿಸ್ಕೊಡ್ತೇವ್ ಹಾಂ ಕಮ್ಮಿ ಮಾಡಿ ಕೊಡ್ತೇವ್ ತಗೋರಿ ಆಯ್ತು ಆಯ್ತು ಕಳಿಸ್ಕೊಡ್ತೇವ್ ತಗೋರಿ ಆಯ್ತು ಆಯ್ತು ಮೀ ಇದನ್ನ ಕಡ್ಮಿ ಮಾಡೇ ಹಾಕ್ತೀವಿ ತಗೋರಿ